ಸರ್ಕಾರಿ ಅಥವಾ ಲಾಭ ರಹಿತ ಸಂಘಟನೆಗಳು ಅಂತ ಬಂದರೆ ನಮ್ಮ ದೇಶದಲ್ಲಿ ಸರ್ಕಾರಿ ಮತ್ತು ಲಾಭರಹಿತ ಸಂಘಟನೆಗಳು ತುಂಬಾ ಇದಾವೆ ಅಂತಲೇ ಹೇಳ್ಬೋದು ಈ ರೀತಿಯ ಲಾಭರಹಿತ ಸಂಘಟನೆಗಳು ಸಂಘಟನೆಗಳಲ್ಲಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕ್ರೀಡೆಗಳಿಗೆ ಸಹಾಯ ಮಾಡ್ತವೆ ಅಂತಲೇ ಹೇಳ್ಬೋದು ಕ್ರೀಡೆಗಳ ಬೆಳವಣಿಗೆಗೆ ಸಹಕಾರಿ ಆಗ್ತವೆ ಅಂತಲೇ ಹೇಳ್ಬೋದು ಈಗ ಎಲ್ಲ ಅಂದರೆ ಸರ್ಕಾರಿ ಭಾಗದ ಸೇವೆಗಳು ಸೇರಿ ಸಂಘಟನೆಗಳು ಸೇರಿ ರೈತ ಸಂಘಟನೆಗಳಾಗಿರ್ಬೋದು ಈ ಮುಂತಾದ ಸಂಘಟನೆಗಳು ಸೇರೋದರ ಮೂಲಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಕ್ರೀಡೆಗಳನ್ನ ಬೆಳವಣಿಗೆಗೆ ಸಹಾಯ ಮಾಡ್ತವೆ ಅಂತ ಬಂದರೆ ಅಂದರೆ ಅವೆಲ್ಲ ಸೇರಿಕೊಂಡು ಕ್ರಿಕಟ್ ಟೂರ್ನಮೆಂಟ್ನ ಅರೇಂಜ್ ಮಾಡೋದಾಗಿರ್ಬೋದು ಕ್ರಿಕೆಟ್ನ ಆಟ ಆಡಿಸೋದಾಗಿರ್ಬೋದು ಬೇರೆ ಬೇರೆ ಊರಿನಲ್ಲಿರುವಂತಹ ಆಟ ಬೇರೆ ಬೇರೆ ಊರಿನಲ್ಲಿ ಇರುವಂತಹ ಕ್ರಿಕೆಟ್ ಟೀಮ್ಗಳನ್ನು ಕರೆದುಕೊಂಡು ಬಂದು ಒಂದು ತಂಡವನ್ನು ಮಾಡಿಕೊಂಡು ಕ್ರಿಕೆಟ್ ಟೂರ್ನಮೆಂಟ್ ನಡೆಸೋದಾಗಿರ್ಬೋದು ಖೋ ಖೋ ಪಂದ್ಯಾವಳಿನ ಅರೇಂಜ್ ಮಾಡೋದಾಗಿರ್ಬೋದು ಕಬಡ್ಡಿ ಕ್ರೀಡಾ ಕೂಟವನ್ನು ಅರೇಂಜ್ ಮಾಡೋದಾಗಿರ್ಬೋದು ಈ ರೀತಿಯನ್ನು ಕ್ರೀಡೆಗಳಿಗೆ ಸಹಾಯ ಮಾಡ್ತೀವಿ ಈ ಕ್ರೀಡೆಗಳಿಗೆ ಸಹಾಯ ಮಾಡೋದರಿಂದ ಕ್ರೀಡೆಗಳ ಆಡುವುದರಿಂದ ಮನುಷ್ಯ ಆರೋಗ್ಯವಾಗಿರ್ತಾನೆ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಶಾಂತಿ ಇರ್ತದೆ ಅಂತಲೇ ಹೇಳ್ಬೋದು ಈ ರೀತಿಯ ಸರ್ಕಾರಿ ಮತ್ತು ಲಾಭರಹಿತ ಸಂಘಟನೆಗಳು ಹೆಚ್ಚಾಗಿ ಲಾಭರಹಿತ ಸಂಘಟನೆಗಳು ಕೂಡ ಇಂತಹ ಒಂದು ಆ ಆಟಗಳಿಗೆ ಆಗಿ ಪ್ರೋತ್ಸಾಹ ಧನವನ್ನು ನೀಡುವುದಾಗಿರುವುದು ಪ್ರೋತ್ಸಾಹ ಧನವನ್ನು ನೀಡುವುದರ ಮೂಲಕ ಎಲ್ಲ ರೀತಿಯ ಆಟಗಳನ್ನು ಅರೇಂಜ್ ಮಾಡೋದರ ಮೂಲಕ ಓಟಾರ್ಥಿಗಳಿಗೆ ಮತ್ತು ಸ್ಪರ್ಧಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟು ಅವರಿಗೆ ಪ್ರೈಜ್ಗಳನ್ನು ಕೊ ನೀಡುವುದರ ಮೂಲಕ ಬಹುಮಾನ ವಿತರಣೆ ಮಾಡುವುದರ ಮೂಲಕ ಅತಿ ಹೆಚ್ಚು ಸ್ಪರ್ಧಾರ್ಥಿಗಳನ್ನು ಹುಟ್ಟಿಸುವುದರ ಮೂಲಕ ಕ್ರೀಡೆಗಳ ಬಗ್ಗೆ ಬೆಳವಣಿಗೆಗೆ ಸಹಕಾರಿ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾದಂತಹ ಸಹಕಾರ ಮಾಡುವುದರ ಜೊತೆಗೆ ಕ್ರೀಡಾರ್ಥಿಗಳಿಗೆ ಕ್ರೀಡಾರ್ಥಿಗಳಿಗೆ ಒಂದು ಎನ್ಕರೇಜನ್ನು ಮಾಡುವುದರ ಮೂಲಕ ಕ್ರೀಡಾರ್ಥಿಗಳನ್ನು ಹುಟ್ಟಿಸುವುದರ ಮೂಲಕ ಕ್ರೀಡೆಗಳಿಗೆ ಸಹಕಾರಿಯಾಗುವಂತೆ ಮಾಡುವುದರ ಮೂಲಕ ಕ್ರೀಡೆಯನ್ನು ಅಭಿವೃದ್ಧಿ ಪಡಿಸುತ್ತಾ ಕ್ರೀಡೆಯನ್ನು ಮನೋರಂಜನೆಯಾಗಿ ಕೂಡ ಆಟವಾಡೋದಂತೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು